ಇತ್ತೀಚೆಗೆ ನಾವು ಮನೆ ಮಂದಿಯೆಲ್ಲ ಒಂದು ಹೊರಗಡೆ ಒಂದು ಪ್ರವಾಸ ಕೈಗೊಂಡಿದ್ವಿ ಆ ಪ್ರವಾಸದಲ್ಲಿ ನಾವು ಎಲ್ಲರೂ ಜೊತೆಗೂಡಿಯುವ ನಮ್ಮ ಸಂಬಂಧಿಕರು ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಮಕ್ಕಳು ಎಲ್ಲರೂ ತುಂಬ ದೂರದ ಪ್ರವಾಸಕ್ಕೆ ಹೊರ್ಟಿದ್ವಿ ಹೋದ ಜಾಗ ಮತ್ತು ಅಲ್ಲಿ ನಾವು ಕಳೆದ ಕ್ಷಣಗಳನ್ನು ನಾನು ಸದಾ ಉಲ್ಲಾಸ ಭರಿತನಾಗಿ ಸಂತೋಷದಿಂದ ಆಸ್ವಾದಿಸುತ್ತೇನೆ